ಹಲೋ ಇದು ಫಾಮ್ ರೆಸ್ಟೋರೆಂಟಾ ಮೇಡಮ್ ಫುಡ್ ಆಡ್ರ್ ಮಾಡಬೇಕು ಏನೇನು ಇದೆ ನಿಮ್ಮ ರೆಸ್ಟೋರಂಟಲ್ಲಿ

ಹ್ಞೂ ಹಾಂ ಅದೇನು ಅದರಲ್ಲಿ ಏನು ಫುಡ್ದಿನಲ್ಲಿ ಏನು ತೊಂದರೆ ಇಲ್ಲ ಮಕ್ಕಳೆಲ್ಲ ತಿನ್ಬೌದಾ

ಅದಾದಮೇಲೆ ನಮಗೆ ಆರ್ಡ್ರು ಇದು ಮಾಡ್ಕೋಳ್ಳಿ ಎರಡು ಪ್ಲೇಟ್ ಬ್ಲ್ಯಾ ಬ್ರ್ಯಾನೀ ಕಬಾಬ್ ಹಾಂ ಕಬಾಬ್ ಆಫ್ ಪ್ಲೇಟ್ ಹಾಂ ಚಿಲ್ಲಿ ಚಿಕನ್ ಅದನ್ನು ಒಂದು ಹತ್ತು ಪ್ಲೇಟ್ ಹಾಕ್ಬಿಡಿ ಪರೋಟ ಬೇಕು ನಾಲ್ಕು

ಹಾಂ ಪಾರ್ಸೆಲ್ ಮಾಡ್ಬಿಡಿ ಅದು ಆಯಿಲ್ ಬಾ ಆಯಿಲ್ ಸ್ವಲ್ಪ ಬೇಡ ಚೆನ್ನಾಗಿರ್ಬೇಕು ಹೆಲ್ತಿಯಾಗಿ ಬೇಕು ಹಾಂ ಪಾರ್ಸಲ್ ಮಾಡ್ಬಿಡಿ ಸಾಲ್ಯಾಡ್ ಸ್ವೀಟಿನಲ್ಲಿ ಏನಾದರು ಇದ್ದರೆ ಅದನ್ನೇ ಪಾರ್ಸಲ್ ಮಾಡಿ ಹಾಂ ಎಷ್ಟು ಬಿಲ್ ಆಗತ್ತೆ ಅದು ಬೇಡ ಬೇಡ ಹ್ಞೂ ಹ್ಞೂ ಹ್ಞೂ ಜಾಮೂನ್ ಪಾರ್ಸಲ್ ಮಾಡ್ಬಿಡಿ ಹಾಂ ಜಾಮೂನ್ ನಾಲ್ಕು ಸಾಕು ಹಾಂ ಬೇಡ ಅಷ್ಟೇ ಸಾಕು ಬೆಳಿಗ್ಗೆ ಪಾರ್ಟಿ ಇದ್ದರೆ ನಾವು ಆರ್ಡ್ರು ಮಾಡ್ತೀನಿ ಇವತ್ತೇ ಡಿನ್ನರಿಗೆ ಬೇಕಾಗಿತ್ತು ಹಾಂ ಆಯ್ತು ಹಾಂ ಕನ್ಫರ್ಮ್ ಮಾಡಿ ಇದು ಬಿಲ್ಲು ವಾಟ್ಸ್ಆ್ಯಪಿಗೆ ಕಳಿಸ್ಬೇಕು ಆಯ್ತು ಆಯ್ತು ಆಯಿತು